ಧರ್ಮ ಅಂತ ಬಂದರೆ ನಾವು ನಾವಿರೋ ಸ್ಥಳದಲ್ಲಿ ತುಂಬ ಪ್ರಭಾವವನ್ನ ಬಿಳತ್ತೆ ಅದು ಹೇಗೆ ಅಂದರೆ ಹಿಂದುಸ್ ವ ಟೆಂಪಲ್ಸಿಗೋಗ್ತಾರೆ ಆ್ಯಂಡ್ ಮುಸ್ಲಿಮ್ಸ್ ಮಸ್ಜಿದಿಗ್ಗೊಗ್ತಾರೆ ಕ್ರಿಶಿಯನ್ಸ್ ಅವ್ರು ಚರ್ಚಿಗಳಿಗೆಲ್ಲ ಹೋಗ್ತಾರೆ ಇದರಿಂದ ನಾವು ಪ್ರವಾಸವಾಗಿರೊ ಸ್ಥಳಗಳಲ್ಲಿ ತುಂಬ ಕಲ್ಚರಾಗಿ ಕಾಣ್ಸುತ್ತೆ ಅಂದರೆ ಹಿಂದುಸೇ ಒಂಥರ ಚೆನ್ನಾಗಿ ಅವರು ಟೆಂಪಲ್ಸಿಗೆಲ್ಲ ಹೋಗ್ತಾರೆ ಆ್ಯಂಡ್ ನಾವು ನಾನು ಹೇಳ್ದಂಗೆ ಮೊದಲೇನೆ ಮೊಸ್ಕ್ ಇದಕ್ಕೆ ಟೆಂಪಲಿಗೆಲ್ಲ ಹೋಗ್ತಾರೆ ಆಮೇಲೆ ದೇಶದ ಎಲ್ಲ ಕಡೆಯಿಂದ ಜನರು ಯಾವ ಯಾವ ಸ್ಥಳಕ್ಕೆ ಬರ್ತಾರೆ ಅಂದರೆ ಆಲ್ಮೋಸ್ಟ್ ಫೇಮಸ್ ಆಗಿರತ್ತೆ ಅಲ್ಲಾ ಫೇಮಸ್ ಟೆಂಪಲ್ಸ್ ಫೇಮಸ್ ಫೇಮಸ್ ಟೆಂಪಲ್ಸ್ ಲೈಕ ಸೋಮ್ನಾಥ ಟೆಂಪಲ್ ಆಮೇಲೆ ಇದು ಒಳ್ಳೆಯ ಒಳ್ಳೆಯ ಮಸ್ಜಿದ್ಸ್ ಕೆರಳಾದಲ್ಲಿ ತುಂಬ ಒಳ್ಳೆಯ ಒಳ್ಳೆಯ ಮಸ್ಜಿದ್ಸ್ನ ನಾವು ನೋಡ್ಬೋದು ಅಂದರೆ ಅದು ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಇಸ್ಲಾಮಿಕ್ ಇದರಿಂದ ಮಾಡಿರೋದೊ ಮಸ್ಜಿದ್ಸ್ನ ನೋಡಕೆ ಬರ್ತಾರೆ ಆಮೇಲೆ ದರ್ಗಾಸ್ ಫೇಮಸ್ ದರ್ಗಾಸ್ನ ನಾವು ನೋಡಕ್ಕೆ ಬೇರೆ ಯಾವ್ದೋ ಯಾವ್ದೋ ಕಡೆಯಿಂದ ಬರ್ತಾರೆ ಆಮೇಲೆ ಇದು ಆಮೇಲೆ ಕಾವೇರಿ ರಿವರ್ಸ್ ರಿವರ್ಸ್ಗಳಿರ್ತವೆಲ್ಲ ಗಂಗ ಗಂಗ ರಿವರ್ರು ಅದನ್ನ ನಾವು ಹೋಲಿ ರಿವರ್ ಅಂತ ಹೇಳ್ತೀವಿ ಅಲ್ಲೋಗಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಅಲ್ಲಿ ನಾವು ಇದು ಧರ್ಮವನ್ನು ನೊಡ್ಬೋದು ಆಮೇಲೆ ದರ್ಗಾಸ್ ಬಿಹಾಜಿಯಲ್ಲಿ ದರ್ಗಾ ಅದನ್ನೆಲ್ಲ ಹೋಗಿ ನಾವು ಮುಸ್ಲಿಮ್ಸ್ ಆದರೆ ಅಲ್ಲಿ ಹೋಗ್ತಾರೆ ಹಿಂದುಸ್ ಆದರೆ ಅಲ್ಲಿಗೆ ಹೋಗ್ತಾರೆ ಆಮೇಲೆ ಸೆಂಟ್ ಫಿಲೋಮಿನ ಚರ್ಚ್ ಅಂತ ಇದೆಯಲ್ಲ ಮೈಸೂರಲ್ಲಿ ಆದರೆ ಅದನ್ನ ನಾವು ನೊಡ್ಬೋದು ಅಲ್ಲಿ ಕ್ರಿಶಿಯನ್ಸ್ನ ಹೊಗ್ತಾರೆ